ಹಾಂ ಹೌದು ಮೇಡಮ್ ಯಾರು ಮಾತಾಡ್ತ ಇರೋದು ಹಾಂ ಹೋಕೆ ಮ್ಯಾಮ್ ಏನ್ ಬೇಕಾಗಿತ್ತು ಹಾಂ ಓಕೆ ಮ್ಯಾಡಮ್ ಯಾ ಇದೆಯಲ ಮ್ಯಾಮ್ ಈಗ ನಾವು ಹಾಂ ಓಕೆ ಮ್ಯಾಮ್ ಓಕೆ ಅದಕೆ ಸ್ವಾರಿ ಮ್ಯಾಮ್ ಸ್ವಾರಿ ಕ್ಷಮೆ ಇರಲಿ ಓಕೆ ಮ್ಯಾಮ್ ಓಕೆ ಓಕೆ ನಿಮಗೆ ಫೈ ಜಿ ಅಲ್ಲಿ ಬೇಕಾಗಿತ್ತಾ ಮ್ಯಾಮ್ ಯಾ ಫೈ ಜಿ ಅಲ್ಲಿ ಈಗ ಒನ್ಪ್ಲಸ್ ಇದೆ ಅಲಾ ಮ್ಯಾಮ್ ಫೈ ಜಿ ದೆನ್ ಒನ್ ಟ್ಟೆಂಟಿ ಏಟ್ ಜಿ ಬಿ ಸೊ ಅದು ಬಂದು ತರ್ಟಿ ಲೈಕ್ ನೈನ್ ಥೌಸಂಡ್ ನೈನ್ ಅಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಇದೆ ಇನ್ನೂ ಒಂದು ಅದ್ರಲ್ಲಿ ಇದೆ ಟು ಫಿಫ್ಟಿ ಸಿಕ್ಸ್ ಎಮ್ ಬಿದು ಇದೆ ಇದು ಅದು ಬಂದು ಲೈಕ್ ಅರ್ವತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಮೇಡಮ್ ಹಾಂ ಸೊ ಇದರಲ್ಲಿ ಡಿಸ್ಕೌಂಟ್ ಏನಂದರೆ ಈಗ ದೀಪಾವಳಿ ಹಾಫರ್ ಇರೋದ್ರಿಂದ ನಾವೇನು ಮಾಡ್ತ ಇದ್ದೀವಿ ದೆನ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದೀವಿ ಅಂದರೆ ಅದ್ರದು ನಿಖರವಾದ ಬೆಲೆ ಮೇಲೆ ಏನು ಮಾಡ್ತ ಇದ್ದೀವಿ ಈಗ ಅರ್ವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಅಲಾ ಅದ್ರ ಮೇಲೆ ನಾವು ಟ್ವೆಂಟಿ ಪರ್ಸೆಂಟನ್ನ ಡಿಸ್ಕೌಂಟ್ ಕೊಡ್ತ ಇದ್ದೀವಿ ದೆನ್ ನಿಮ್ಮದು ಲೈಕ್ ಹೋಲ್ಡ್ ಫೋನ್ ಇತ್ತು ಹಳೆಯದು ಹಳೆಯ ಫೋನ್ ಇತ್ತು ಅಂತಂದರೆ ಇದು ಲೈಕ್ ಎಕ್ಸ್ಚೇಂಜ್ ಆಫರ್ ಇದೆ ಲೈಕ್ ಅದ್ರ್ ಮೇಲೆಯೂ ನಾವು ಟೆನ್ ಪರ್ಸೆಂಟ್ ಇದನ್ನು ತಗೊಂಡು ದೆನ್ ಲೆಸ್ ಮಾಡಿ ಕೊಡ್ತೀವಿ ಮೇಡಮ್ ಓಕೆ ಮೇಡಮ್ ಹಾಂ ನಿಮ್ಮದು ಹಳೆಯ ಫೋನ್ ಅಂತಂದರೆ ಡಿಪೆಂಡ್ ಅಪಾನ್ ನಾವು ಹೇಗಿದೆ ಮಾಡೆಲ್ ಅದು ನಿಮ್ಮ ಫೋನಿನದು ಎಲ್ಲ ಚೆಕ್ ಮಾಡಿಕೊಂಡು ಅಂದರೆ ನಾವು ಮಿನಿಮಮ್ ಒಂದು ಫೈ ಟು ಸಿಕ್ಸ್ ತೌಸಂಡ್ ಐದರಿಂದ ಆರು ಸಾವಿರ ತಗೊಬೌದು ಮೇಡಮ್ ಅದನ್ನು

ಸೊ ಇಲ್ಲ ಮೇಡಮ್ ಎಷ್ಟು ಇದ್ರೂ ಕೂಡ ನಾವು ಹಳೆಯ ಫೋನನ್ನ ತೊಗೊಳೋದು ಲೈಕ್ ಐದರಿಂದ ಆರು ಸಾವಿರ ಮಾತ್ರ ಅದು ಎಂಥದೇ ಇರಲಿ ಓಕೆ ಮೇಡಮ್ ನಿಮಗೆ ಯಾವ್ದು ತಗೊಳ್ಬೇಕು ಅನ್ಕೊಂಡಿದ್ದೀರಾ ಲೈಕ್ ಒನ್ ಟ್ವೆಂಟಿ ಜಿ ಬಿದು ಬೇಕಾ ಹಾರ್ ಹೆಲ್ಸ್ ಲೈಕ್ ಟೂ ಫಿಫ್ಟಿ ಸಿಕ್ಸ್ದು ಬೇಕಾ ಹಾಂ ಟೂ ಫಿಫ್ಟಿ ಸಿಕ್ಸ್ ಅಂದರೆ ಹರೌಂಡ್ ಲೈಕ್ ಎಪ್ಪತ್ತು ಸಾವಿರ ಇದೆ ಎಪ್ಪತ್ತು ಸಾವಿರದಲ್ಲಿ ಅಂತಂದ್ರೆ ಇದು ಒಂದು ಆರು ಸಾವಿರ ತೆಗೆದ್ರೆ ಮಿನಿಮಮ್ ಒಂದು ಅರ್ವತ್ನಾಲ್ಕು ಸಾವಿರ ಆಗ್ಬೌದು ಅರ್ವತ್ನಾಲ್ಕು ಸಾವಿರ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಏನಪ್ಪಾ ಅಬ್ಬಬ್ಬಾ ಅಂತಂದ್ರೆ ಒಂದು ಐವತ್ತೆಂಟು ಸಾವಿರಕ್ಕೆ ನಿಮ್ಗೆ ಸಿಗ್ಬೌದು ಮೇಡಮ್ ಸೊ ಇದ್ರದ್ದು ಒಳ್ಳೆಯ ಲೈಕ್ ಬೆನಿಫಿಟ್ ಇದೆ ಯಾಕಂದರೆ ಹಾಂ ಬ್ಯಾಟ್ರಿ ಬ್ಯಾಕಪ್ ಮಾತ್ರ ಸ್ಟಿಲ್ ನೀವು ಟೆನ್ ಅವರ್ಸ್ ಯೂಸ್ ಮಾಡ್ಬೋದು ಮೇಡಮ್ ಇಪ್ಪತ್ತು ನಿಮಿಷದಲ್ಲಿ ಲೈಕ್ ಇದೇನಾಗ್ತೆ ಚಾರ್ಜರ್ ಆಗುತ್ತೆ ಮೇಡಮ್ ಹಿ ಹೀಟ್ ಏನೂ ಆಗೋಲ್ಲ ಮ್ಯಾಮ್ ಫೋನ್ ಇದು ಫೋನ್ ಏನು ಹೀಟ್ ಆಗೋಲ್ಲ ಬ್ಯಾಟ್ರಿ ಪ್ಯಾಕಪ್ ಮಾತ್ರ ಇರೋದು ಲೈಕ್ ಮಿನಿಮಮ್ ಅಂದ್ರೂ ಟೆನ್ ಆಫ್ ಹತ್ತು ಗಂಟೆ ಕಳೆದಾಗುವವರೆಗು ವರೆಗು ಬರುತ್ತೆ ಮ್ಯಾಮ್ ಇದು ಇಲ್ಲ ಮೇಡಮ್ ಇಲ್ಲ ಅದಕ್ಕೆಲ್ಲ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೇವೆ ಅದಕ್ಕೆಲ್ಲ ಅರೌಂಡ್ ಲೈಕ್ ಅರ್ವತ್ತು ಸಾವಿರ ಇಲ್ಲ ಮೇಡಮ್ ಏನಕ್ಕೇಂದ್ರೆ ನಾವು ಎಲ್ಲ ನಿಮಗೆ ಡಿಸ್ಕೌಂಟ್ ಕೊಟ್ಟಮೇಲೆ ಲೈಕ್ ಇನ್ನೂ ಕೊಡಕ್ ಆಗೋಲ್ಲ ಮ್ಯಾಮ್ ಓಕೆ ಮೇಡಮ್ ಖಂಡಿತ ಖಂಡಿತ ಹಾಗೇ ನಾಳೆ ನೀವು ತೊಗೊಂಡು ಬನ್ರಿ ನಾನು ನೋಡಿ ಲೈಕ್ ಎಲ್ಲ ಹೇಳ್ತಿನಿ ಮ್ಯಾಮ್ ಎಷ್ಟು ಆಗುತ್ತೆ ಲೈಕ್ ಎಷ್ಟು ಹಾಂ ಇದೆ ಬ್ಯಾಕ್ ಗೇಟಿಗೇ ಇದೆ ಮ್ಯಾಮ್ ಓಕೆ ಮ್ಯಾಮ್ ಓಕೆ ಓಕೆ ಮ್ಯಾಮ್ ಖಂಡಿತ ಬನ್ರಿ ಮ್ಯಾಮ್ ಓಕೆ ಓಕೆ ಬಾಯ್ ಮ್ಯಾಮ್